ಅಲೋ ಹೇಳಿ ಈರಣ್ಣವರೆ ಹೇಗಿದ್ದೀರಿ ಏನು ನಾನು ಕೊಟ್ಟ ಔಷ್ಧಿ ಕೆಲಸ ಮಾಡ್ತಾ ಏನು ಹೇಳಿಪ್ಪ ಹಾಂ ಈಗ ನಾನು ಈಗ ನಿಮಗೆ ಮೂರು ಹೊತ್ತು ಕೊಟ್ಟಿದ್ದೀನಿ ಅದನ್ನು ಬಿಸ್ನೀರಲ್ಲಿ ತಗೊಂಡು ಊಟ ಆದ ನಂತರ ತಗೋಬೇಕು ಆವಾಗ ಅದು ವಾಸಿ ಆಗ್ತದೆ ತಗೊಳ್ಳಿ ತಗೊಳ್ಳಿ ನೀವು ಕಂಟಿನ್ಯೂ ಮಾಡಿ ನಾನು ನಿಮ್ಗೆ ಬೇಗ ವಾಸಿ ಆಗೋಂಥ ಔಷ್ಧಿನೇ ಬರ್ದು ಕೊಟ್ಟಿರೋದು ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ಮೂರು ಹೊತ್ತಾದ ಮೇಲೆ ಬನ್ನಿ ನಿಮ್ಗೆ ಏನು ಬೇಕು ಬೇರೆದನ್ನ ನಾನು ಬರ್ಕೊಡ್ತೀನಿ ಇನ್ನೊಂದು ನಾನು ಯಾಕೆ ಅಂತಂದ್ರೆ ಈಗ ಸದ್ಯಕ್ಕೆ ಏನು ಬೇಕೋ ಅದು ಕೊಟ್ಟಿದ್ದೀನಿ ನಿಮ್ಗೆ ಅದು ಆಗಲಿಲ್ಲ ಅದರಿಂದ ಅನುಕೂಲ ಆಗಲಿಲ್ಲ ಅಂದ್ರೆ ಬಾಪ್ಪ ನಾನು ಬಾ ಯಾವಾಗ್ಲಾದ್ರು ಬಾ ನಮ್ಮ ಕ್ಲಿನಿಕ್ಗೆ ಹಾಂ ಬನ್ನಿ ಬನ್ನಿ ಬಾಪ್ಪ ಬಾಪ್ಪ ಆಂ ನೀವು ಆಗಿಲಿ ಹೊಟ್ಟೆ ನೋವಿಗೆಲ್ಲ ಏನೂ ಬೇಕಿಲ್ಲ ಏನಂದರೆ ನೋಡೋಣ ಏನಾಗಿದೆ ಮುಂದೆ ಬೇಕಾದ್ರೆ ಅದನ್ನು ಪರಿಶೀಲ್ನೆ ಮಾಡಿ ಬೇರೆ ಇನ್ನೇನಾದ್ರು ಅದ್ರ ಬದ್ಲು ಇನ್ನೇನಾದ್ರು ಆಗಿದೆಯಾ ನೋಡ್ಬಿಟ್ಟು ಆಂ ಬೇಕಾರೆ ಮಾಡಿಕೊಡೋದಾಗ್ಲಿ ಅದಕ್ಕೇನಂತೆ ಆಂ ಮ್ ಹಾಂ ಅದೇ ಮಾಡಿ ಅದೇ ಮಾಡಿ ನೀವು ಊಟ ಮಾಮೂಲಿ ಊಟಕ್ಕೂ ಇದಕ್ಕು ಸಂಬಂಧವಿಲ್ಲ ಊಟ ಆದ ಕೂಡ್ಲೆ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಈ ಟ್ಯಾಬ್ಲೆಟ್ ತಗೊಂಡು ಕುಡ್ಕೊಳ್ಳಿ ಮಲ್ಕಳಿ ರೆಸ್ಟು ರೆಸ್ಟ್ ಬೇಕು ಹ್ಞೂ ಹೌದು ರೆಸ್ಟ್ ಬೇಕು ಇನ್ನು ಅಲ್ಲಿ ಇಲ್ಲಿ ಓಡಾಡಬೇಡಿ ಹಾಂ ಹೌದು ಹೌದು ರಾತ್ರಿ ಹೊತ್ತಲ್ಲೇ ತಾನೇ ಇದು ಕೊಡೋದು ಹೊಟ್ಟೆ ನೋವು ಬೆಳಿಗ್ಗೆ ಹೊತ್ತು ನಮ್ಗೆ ಗೊತ್ತಾಗೋಲ್ಲ ಕೆಲ್ಸ್ದ ಮೇಲೆ ಬೀಳ್ತೀವಿ ಈಗ ನೈಟಲ್ಲಿ ನೀವು ಅರಾಮಾಗಿ ಮಲ್ಕೊಳಿ ಯೋಚನೆ ಮಾಡಬೇಡಿ ಏನೂ ಇಲ್ಲ ವಾಸಿ ಆಗುತ್ತೆ ಖಂಡಿತ ಹೇಳ್ತೀನಿ ಬಿಡಿ ಹಾಂ ನಿಮ್ಗೆ ಗುಣವಾದರೆ ಬರದು ಬೇಡ ಗುಣ ಆದರೆ ಬರದು ಬೇಡ ಆಗ್ಲಿಲ್ಲಾಂದ್ರೆ ಬನ್ನಿ ನನ್ನ ಆಫೀಸ್ ಓಪನ್ ಇರುತ್ತೆ ಯಾವತ್ತು ಕ್ಲಿನಿಕ್ಕು ಆಯಿತು ಹಾಂ ಖಂಡಿತ ನಿಮ್ಗೆ ವಾಸಿ ಆಗ್ಲಿಲ್ಲಪ್ಪಾಂದ್ರೆ ನೀವು ಬನ್ನಿ ಓಕೆ